ಅಲೋ ನೇತ್ರಾ ನಾನು ಅಂಬುಜಾ ಹಾಂ ನಮ್ಮ ಮನೇಲಿ ಹೊಸ್ದಾಗ್ ಟಿವಿ ತಂದರು ಅದಕ್ಕೆ ನಾನೇ ನಮ್ಮ ಮನೆಯವ್ರ್ ಕೇಳು ನೀನು ಡಿಸ್ ಹಾಕಸ್ಕೊಂಡಿದಿಯೋ ಇಲ್ಲ ಕೇಬಲ್ ಹಾಕಸ್ಕೊಂಡಿದಿಯ ಕೇಳು ನೋಡೋಣ ಯಾವ್ದು ಚೆನ್ನಾಗಿ ಬರುತ್ತೆ ಎಷ್ಟು ಚಾನಲ್ ಬರುತ್ತೆ ನೋಡು ಕೇಳು ಅಂತಂದರು ಅದಕ್ಕೆ ಫೋನ್ ಮಾಡಿದೆ ನೀವು ಯಾವ್ದು ಹಾಕಸ್ಕೊಂಡಿದೀರಾ ಹ್ಞೂ ಹ್ಞೂ ಹ್ಞೂ ಹ್ಞೂ ಹ್ಞೂ ಚಾನಲ್ ಎಲ್ಲ ಎಷ್ಟು ಬರುತ್ತೆ ಹ್ಞೂ ಹ್ಞೂ ಹ್ಞೂ ಹ್ಞೂ ಹ್ಞೂ ಹ್ಞೂ ಹ್ಞೂ ಹ್ಞೂ ಹಂಗಾದ್ರೆ ನೀವೀಗ ಡಿ ಟಿ ಎಚ್ ಹಾಕಸ್ಕೊಂಡಿದೀರಾ ಹಾಂ ಅದಕ್ಕೆ ನಮ್ಮ ಮನೆವ್ರು ಕೇಬಲ್ ಹಾಕಸ್ಕೊಳ್ಳೋಣ ಇಲ್ಲ ಅದು ಯಾವ್ದು ಚೆನ್ನಾಗಿ ಬರುತ್ತೆ ನೋಡು ಅವ್ರು ಹಾಕಸ್ಕೊಂಡಿದಿರಲ್ಲಾ ಕೇಳು ಅಂತಂದರು ಹ್ಞೂ ಹ್ಞೂ ಹಾಂ ಹಾಂ ಹಾಂ ಹಾಂ ಚೆನ್ನಾಗಿ ಬರುತ್ತೆ ಅದ್ಕೇ ಕೇಳು ಅಂತಂದರಲ್ಲ ಇದಾದರೆ ಒಂದು ಯು ಪಿ ಎಸ್ ಇದ್ದರೆ ಓಕೆ ಚೆನ್ನಾಗಿ ಯಾವಾಗಾದರೂ ಹಾಕಂಡ್ ನೋಡ್ಬೌದು ಯು ಪಿ ಎಸ್ ಇಲ್ಲಾಂತಂದರೆ ವೇಸ್ಟ್ ಅಲ್ಲವಾ ಇದು ಹಾಕಸ್ಕೊಂಡ್ರೂ ಬರೀ ಕರೆಂಟ್ ಇದ್ದಾಗ ಮಾಮೂಲಿ ಕೇಬಲ್ ಥರನೇ ನೋಡಬೇಕಲ್ವಾ ಹಾಂ ಹ್ಞೂ ಹ್ಞೂ ಹ್ಞೂ ಹ್ಞೂ ಹ್ಞೂ ನೀವು ಯಾವ್ಯಾವ ಚಾನೆಲ್ ಹಾಕಸ್ಕೊಂಡಿದೀರಾ ಕನ್ನಡ ಹಾಕಸ್ಕೊಂಡಿದೀರಾ ಹ್ಞೂ ಹ್ಞೂ ಹ್ಞೂ ನನ್ನ ಮಗಳು ಚಿಕ್ಕವ್ಳು ಪೋಗೋ ನೋಡ್ತಾಳೆ ಜಾಸ್ತಿ ಅದ್ಕೇ ಅದನ್ನೆಲ್ಲ ಕ್ಲಿಯರಿಟಿ ಬರ್ತಾ ಇದೆಯಾ ಹ್ಯಾಗೆ ಏನು ಅದ್ರಲ್ಲಿ ಅಂತ ಅನ್ಬಿಟ್ಟು ಅದಕ್ಕೆ ಕೇಳ್ತೀನಿ ಇರಿ ನೋಡೋಣ ಅವ್ರನ್ನ ಅಂತಂದರು ನಮ್ಮ ಮನೆವ್ರು ಕೇಳಿ ನೋಡು ಯಾರ್ನಾದ್ರು ಅಂತಂದರು ಈಗ ಹೊಸ್ದಾಗ್ ತಂದಿರೋದಲ್ಲವಾ ಹಾಗಾಗಿ ಅದ್ರ ಬಗ್ಗೆ ಯಾವ್ದು ಹಾಕಸ್ಕೊಂಡ್ರೆ ಉತ್ತಮ ಅಂತ ಅನ್ನೋದಕ್ಕೆ ನಮಗೂ ಅಷ್ಟು ಐಡಿಯಾಸ್ ಇಲ್ಲ ಅದಕ್ಕೆ ತಡಿ ಕೇಳೋಣ ಅಂತ ಅನ್ಬಿಟ್ಟು ಫೋನ್ ಮಾಡಿದ್ದು ಹ್ಞೂ ಕ್ಲಿಯರಿಟಿಯೆಲ್ಲ ಚೆನ್ನಾಗಿ ಬರ್ತಾ ಇದೆಯಾ ಹ್ಞೂ ಏನೂ ಪ್ರಾಬ್ಲಮ್ ಏನೂ ಬರಲ್ಲ ಕೇಬಲ್ ಥರ ಏನೂ ಪ್ರಾಬ್ಲಮ್ ಏನೂ ಆಗಲ್ಲವಾ ಇಲ್ಲ ಮಧ್ಯ ಮಧ್ಯ ಸ್ಟಾಪ್ ಆಗೋದು ಇಲ್ಲ ಕೇಬಲಲ್ಲಿ ಇಲ್ಲ ಇದು ಸರ್ ಸರ್ವರ್ ಪ್ರಾಬ್ಲಮು ಅಂತ ಸುಮ್ಮನೆ ಏನಾದ್ರೂ ಹೊಡೀತಾ ಇರ್ತಾರಲ್ಲ ಆ ಥರ ಏನಾದರೂ ಇದರಲ್ಲಿ ಡಿಸ್ಸಲ್ಲಿ ಬರಲ್ಲವಾ ಹಾಂ ಹಾಂ ಹಾಂ ಹ್ಞೂ ಹ್ಞೂ ಹ್ಞೂ ಹ್ಞೂ ಹ್ಞೂ ಹ್ಞೂ ಹ್ಞೂ ಹ್ಞೂ ಅದಕ್ಕೆ ನಮ್ಮ ಮನೆಯವ್ರ ಜೊತೆಲಿ ಮಾತಾಡ್ತೀನಿ ಅವರೂ ಅದನ್ನೇ ಆಕ್ ಡಿಸ್ಸೇ ಅಂತೆ ಹಾಕಸ್ಕೊಂಡಿರೋದ್ ಹಾಕಸ್ಕೊಳಿ ಅಂತ ಅಂತೀನಿ ಹಾಂ ಸರಿ ನೇತ್ರಾ ಆಯಿತು ಬಾಯ್